ಹಲೋ ಸೂಪರ್ವೈಸರಾ ಹಲೋ

ಇಲ್ಲಿ ಕೆಲಸೆಲ್ಲ ಮುಗಿದೈತೆ ರೀ ಹಾಂ ಹೌದು ರೀ ಇಲ್ಲಿ ಸೈಟ್ನ್ಯಾಗ ಇದ್ರ ಹಣ ಸೈಟ್ನ್ಯಾಗ ಇದ್ರ

ಇದು

ಏ ಇವ್ನ ಬ್ಯಾರೆ ಕಡೆ ಶಿಫ್ಟ್ ಮಾಡೋದು ಅಲ್ರಿ ಸಾಮಾನದು ಅದಾವು ರೀ ಇಲ್ಲಿ ನಿಮ್ಮ ಬೇ ತಿಂಗವಲ್ರೆ ಅದು ಗಾಡಿರೇ ಸಾಹೇಬರೇ ನಿಮದ್ ಕಳಸ್ತೀರೊ

ನೀವು ಮಾಡ್ಬೇಕು ರೀ ಸಾಹೇಬರೇ ಬಾಡಿಗೆ ಐತಿ ಇಲ್ಲಿದ ಎಲ್ಲಾರು ಕಾಣಸ್ತಾ ಇಲ್ಲ ಟ್ವೀತ್ ಅಕ್ಕೆತ್ರೆ ನೀವು ಕೇಳಿದದೆ ಒಂದು ಗಾಡಿ ಕಳ್ಸ್ರಲ್ಲ ಹಾಂ ಆಯ್ತು ಹೇಳಿ